ನಾನು ಮೈಸೂರಲ್ಲಿ ಹೆಚ್ಚಾಗಿ ಅಂದರೆ ನೈಸರ್ಗಿಕ ಸಂಪನ್ಮೂಲದಲ್ಲಿ ಹೆಚ್ಚಾಗಿ ನೋಡೋದಾದ್ರೆ ಒಂದು ನೀರು ಗೊತ್ತಿರೋ ಹಾಗೆ ವಿಶ್ವೇಶ್ವರಯ್ಯ ಕಟ್ಟಿಸಿ ಕಟ್ಟಿಸಿರುವ ಒಂದು ಕೆ ಆರ್ ಎಸ್ ಡ್ಯಾಮ್ ಆ ಡ್ಯಾಮ್ ಎಷ್ಟು ಉಪಯೋಗ ಆಗಿದೆ ಅಂದರೆ ರೈತರಿಗೆ ಅವ್ರು ಉಪಯೋಗ ಆಗ್ಲಿ ಅಂತಾನೆ ಕೆ ಆರ್ ಎಸ್ ಡ್ಯಾಮ್ ಕಟ್ಸಿ ಕೊಟ್ಟರು ಬಟ್ ನಾವು ಅದನ್ನು ಎಷ್ಟೂ ಉಪ್ಯೋಗಿಸ್ಕೋತ ಇಲ್ಲ ಅಂದರೆ ಎಷ್ಟು ಅದನ್ನು ವೇಸ್ಟ್ ಮಾಡ್ತಾ ಇದೀವಿ ಅಂದರೆ ಈಗ ನೋಡಿರ್ಬೋದು ಕಾವೇರಿ ನೀರು ಅದಕ್ಕೋಸ್ಕರ ತಮಿಳುನಾಡಿಗೂ ನಮಗೂ ತುಂಬ ಜಗಳ ಕೂಡ ಆಗ್ತಾಯಿದೆ ನಾವು ಬರೀ ಜಗಳಾನ ನೋಡ್ತಾ ಇದೀವಿ ಹೊರ್ತು ನಮಗೆ ಬೇಕು ಗೊತ್ತು ನಮ್ಮ ಕಾವೇರಿ ನೀರು ನಮಗೆ ಬೇಕು ಅಂತ ಬಟ್ ಕಾವೇರಿ ನೀರು ಬೇಕು ಅಂದ ತಕ್ಷಣವೇ ಅದನ್ನು ಇದು ಮಾಡೋದಕ್ಕಿಂತ ನಾವು ಕಾವೇರಿ ನೀರನ್ನು ಹೇಗೆ ನಾವು ಸೇವ್ ಮಾಡ್ಬೋದು ಹೇಗೆ ಅದನ್ನು ಇದು ಸೇವ್ ಮಾಡ್ತಾ ಹೋದ್ರೆ ನಾವು ಹೇಗೆ ಇರ್ಬೋದು ಈಗ ಕಾವೇರಿ ನೀರನ್ನು ನೋಡ್ಬೋ ನೋಡೋಕ್ಕೆ ಬೇರೆ ಎಲ್ಲೂ ಬೇಡ ನಮ್ಮ ಮನೆಯಲ್ಲೆ ಕಾವೇರಿ ನೀರನ್ನು ನೀರು ಬರುತ್ತೆ ಹೇಗೆ ಅಂದರೆ ಡ್ಯ ಪ್ರತೀ ಕ್ಷಣವೂ ಕೂಡ ನೀರಿದ್ದರೂ ಕೂಡ ನಾವು ಎಷ್ಟೋ ನೀರು ಬತ್ತಿದಿಲ್ಲ ಬಿಡೂ ಅಂದ್ಬುಟ್ಟು ನಲ್ಲಿ ಆನ್ ಮಾಡ್ಬಿಟ್ಟು ಬಂದ್ಬಿಡೋದು ಇಲ್ಲಂದರೆ ನೀರು ಬರ್ತಾಯಿದೆ ಬಿಡೂ ಅನ್ಬುಟ್ಟು ಜಾಸ್ತಿ ವೇಸ್ಟನ್ನ ಮಾಡ್ತಾ ಇದೀವಿ ನೀರನ್ನು ಅದರಿಂದ ಕೆಲವೊಂದು ಪ್ರದೇಶದಲ್ಲಿ ನೀರಿಗೂ ತುಂಬ ಸಮಸ್ಯೆ ಇರುತ್ತೆ ನಾವು ನೀರನ್ನ ಸೇವ್ ಮಾಡದೇ ಇದ್ದರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅದನ್ನು ಯೋಚನೆ ಮಾಡ್ತಾ ಇಲ್ಲ ಬಟ್ ವೇಸ್ಟ್ ಅಂತೂ ಪ್ರತಿಯೊಂದು ಮನೆಯಲ್ಲೂ ಕೂಡ ವೇಸ್ಟ್ ಅಂತೂ ಪಕ್ಕ ಮಾಡ್ತಾ ಇದೀವಿ ಹಾಗೆಯೇ ನೋಡಿರ್ಬೋದು ಈಗ ಟ್ಯಾಂಕ್ ನೀರು ತಗೊಂಡೋಗ್ತಾರೆ ಈ ಲಾರಿಗಳಲ್ಲಿ ಅವಾಗ ಹೇಗೆ ಅಂದರೆ ನೀರು ತಗೊಂಡೋಗ್ತಾ ಇರ್ತಾರೆ ಮೇಲೆ ಮುಚ್ಚಳ ಕೂಡ ಹಾಕಿರಲ್ಲ ಆ ಮುಚ್ಚಳ ಹಾಕಿದ್ರೆ ಮಾಮೂಲಿ ನೀರು ಚಲ್ಕೊಂಡು ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ ಅದು ಎಷ್ಟು ನೀರು ವೇಸ್ಟ್ ಆಗುತ್ತೆ ಅನ್ನೋದು ನೋಡಿರೋಲ್ಲ ಈಗಿನ ಇದರಲ್ಲಿ ನೀರು ಸಿಗೋದೆ ಕಷ್ಟ ನೀರು ವೇಸ್ಟ್ ಆಯಿತು ಅಂತ ಅಂದರೆ ಮನುಷ್ಯರ್ಗೆ ಮುಂದೆ ನೀರು ಸಿಗುತ್ತೊ ಇಲ್ಲವೋ ಬರಗಾಲ ಯಾವಾಗ ಬರುತ್ತೊ ಯಾರಿಗೊತ್ತು ಈಗಿಂದಲೇ ನಾವು ನೀರನ್ನ ಸೇವ್ ಮಾಡ್ತಾ ಹೋದರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾಗುತ್ತೆ ಹಾಗೇ ನೀರು ನಂಗೆ ನೀರು ಅಂದ ತಕ್ಷಣ ಅದನ್ನು ಸ್ಟೋರ್ ಮಾಡ್ಕೋ ಇಟ್ಕೋಬಾರ್ದು ನಿಯಮಿತವಾಗಿ ಅದನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸ್ಟೋರ್ ಮಾಡಿ ಇಟ್ಕೊಂಡರೂ ಕೂಡ ನೀರಿಂದು ಸಮಸ್ಯೆಗಳು ಉಂಟಾಗುತ್ತೆ ಆಗಿರ್ಬೋದು ಇವಾಗ ಬರುವಂಥ ರೋಗಗಳು ಡೆಂಗು ಡೆಂಗ್ಯು ಮಲೇರಿಯ ಹೇಗೆ ಬರ್ತಾಯಿದೆ ಅಂದರೆ ಅರ್ಧ ನಿಂತಿರುವ ನೀರಿಂದ ಅರ್ಧ ಏನು ಖಾಯಿಲೆಗಳು ಬರ್ತಾಯಿದೆ ಅದರಿಂದ ಎಷ್ಟು ಮನುಷ್ಯ ಜೀವನಿಗೆ ಎಷ್ಟು ತೊಂದ್ರೆಗಳು ಉಂಟಾಗ್ತಾಯಿದೆ ಅಲ್ವಾ ಮೈಸೂರಲ್ಲಿ ಎಲ್ಲ ಕಡೆ ಆಗಿಲ್ಲ ಕೆಲವೊಂದು ಪ್ರದೇಶದಲ್ಲಿ ನೀರಿಗೂ ಸು ಕೂಡ ಸಮಸ್ಯೆ ಇರುತ್ತೆ ಅದಕ್ಕೊಂದು ಸಮಯ ಅಂತ ಇಟ್ಟಿರ್ತಾರೆ ಈ ಸಮಯಕ್ಕೆ ಮಾತ್ರ ನೀರು ಬರೋದು ಕೆಲವೊಂದು ಪ್ರದೇಶದಲ್ಲಂತೂ ಕೆಲವೊಂದು ಜಾಗದಲ್ಲಂತೂ ಎರಡು ದಿನಕ್ಕೆ ಒಂದು ಸಲ ಕಾವೇರಿ ನೀರು ಅಂತ ಬಿಡ್ತಾರೆ ಎಷ್ಟು ವ್ಯಾಲ್ಯೂ ಅಂದರೆ ಆ ಕಾವೇರಿ ನೀರನ್ನು ನಾವು ಇಟ್ಕೊಂಡಿರ್ತೀವಿ ಅವರು ವೇಸ್ಟ್ ಮಾಡೋಲ್ಲ ಆದರೆ ಕೆಲವೊಂದು ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇರುತ್ತಲ್ವ ಅಲ್ಲಿ ತುಂಬ ನಾವೂ ವೇಸ್ಟ್ ಮಾಡೋದನ್ನ ನೋಡ್ತಾ ಇರ್ತೀವಿ ಅನಿಸುತ್ತೆ ನಮ್ಮ ಪ್ರಕಾರ ಯಾಕಂದರೆ ನಾವು ನೀರು ಅಂದ ತಕ್ಷಣ ಗೊತ್ತು ಜಲ ಸ ಸಂಪನ್ಮೂಲ ಅದೊಂದು ನಮ್ಮದು ನೈಸರ್ಗಿಕ ಸಂಪನ್ಮೂಲ ಅಂತ ಬಟ್ ಬರುತ್ತೆ ಮುಂಚೆ ಬಟ್ ಇದ್ದಿದ್ದನ್ನು ನಾವು ವೇಸ್ಟ್ ಮಾಡಬಾರ್ದು ನಾವು ನೋಡಬೇಕು ಹೇಗೆ ಎಷ್ಟು ಬೇರೆ ಕಡೆಗೆ ಎಷ್ಟು ಬರಗಾಲ ಬಂದು ಹೇಗೆ ಆಗಿದೆ ಅದೇ ಥರ ನಮ್ಮ ಮೈಸೂರಲ್ಲಿ ಆಗಬಾಡ್ದು ಅಂತ ಯೋಚನೆ ಇದ್ದರೆ ನಮ್ಗೆ ಮೈಸೂರಲ್ಲಿ ಒಂದು ಆದಷ್ಟು ಮಾಡೋದಕ್ಕೆ ಆಗೋಲ್ಲ ಸೆ ನಮ್ಮ ಕೈಗೆ ಆದಷ್ಟು ನಮ್ಮ ಮನೆಯಲ್ಲಿ ಸೇವ್ ಮಾಡ್ತಾ ಹೋದ್ರೆ ಅದನ್ನು ನಿಯಮಿತವಾಗಿ ಬಳಸ್ತಾ ಹೋದರೆ ನಾವು ನೀರನ್ನು ಸೇವ್ ಮಾಡ್ಬೋದು ಅಂತ ಅನ್ಕೊಬೋದು ಹಾಗೇ ಇನ್ನೊಂದು ಏನಂದರೆ ಕಸ ಸ್ವಚ್ಛತೆ ಈ ಸ್ವಚ್ಛತೆ ಹೇಗಾಗಿದೆ ಅಂದರೆ ಮೈಸೂರಲ್ಲಿ ಹೇಳ್ತಾರೆ ಸ್ವಚ್ಛತೆ ನಗರ ಮೈಸೂರು ನಂಬರ್ ಒನ್ ಅಲ್ಲಿ ಇತ್ತು ಆಮೇಲೆ ಕೆಳಗೆ ಹೇಗ್ ಬಂತು ಅಂತ ನಾವೂ ಸ್ವಚ್ಛತೆ ಬರೀ ನಾವು ಎಲ್ಲ ಮಾಡಬೇಕು ಅಂತ ಅಲ್ಲ ನಮ್ಮ ಸುತ್ತಮುತ್ತಲಿನ ಮನೆ ನಮ್ಮ ಮನೆ ಸುತ್ತಲು ಮುತ್ತಲು ಇರೋದು ನಮ್ಮ ಮನೆದು ನಾವು ಸ್ವಚ್ಛತೆ ಮಾಡಿಕೊಂಡ್ರೆ ಮೈಸೂರು ಸ್ವಚ್ಛತೆ ಆಯಿತು ಅಂತಾ ಅರ್ಥ ಅಲ್ಲವ ನಮ್ಮ ಮನೇಲ್ ಹೇಳ್ಬೇಕು ಅಂದರೆ ನಮ್ಮ ಮನೇಲ್ ನಾವು ಸ್ವಚ್ಛತೆಯಾಗಿ ಇಟ್ಕೊಬಿಡ್ತೀವಿ ಬಟ್ ನಮ್ಮ ಈಚೆ ಇರುತ್ತಲ್ಲ ಪರಿಸರ ಅಲ್ಲಿ ನಾವು ನೀ ಸ್ವಚ್ಛತೆಯಾಗಿ ಇಟ್ಕೊಳೋಲ್ಲ ಅಲ್ಲೇ ಕಸಗಳು ಬಿದ್ದಿರುತ್ತೆ ಅಲ್ಲೇ ಕಸಗಳು ತಂದು ಸ್ಟೋರ್ ಮಾಡಿರ್ತಾರೆ ಇವರು ನಗರ ಪಾಲಿಕೆ ಅವರು ಬಂದರೂ ಕೂಡ ಹಾಕದೇ ಇರುವಂಥ ಜನಗಳು ಕೂಡ ಇದ್ದಾರೆ ಪಾಪ ನಗರ ಪಾಲಿಕೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಅವರು ಹಸಿ ಕಸ ಒಣ ಕಸ ಅನ್ನೋದು ಬೇರೆ ಮಾಡಬೇಕಾಗಿರುತ್ತೆ ಆ ಕಸದಲ್ಲಿ

ಸ್ವಚ್ಛತೆ ಆದಷ್ಟು ನಮ್ಮ ಮನೆ ಸುತ್ತ ಮುತ್ತಲೇ ಸ್ವಚ್ಛತೇನ ಕಾಪಾಡಿಕೊಂಡ್ರೆ ಆರೋಗ್ಯವಾಗಿ ಇರ್ಬೋದಲ್ವ ಈಗ ನೋಡ್ಬೋದು ಕೆಲವು ಪ್ರದೇಶದ ವ್ಯಾಪ್ತಿಯಲ್ಲಿ ಜಾಗದಲ್ಲಿ ಕಸನ ಅಲ್ಲಲ್ಲೇ ಹಾಕ್ಬಿಟ್ಟಿರ್ತಾರೆ ಕಸಗಳನ್ನ ಚರಂಡಿಗಳಲ್ಲಿ ಹಾಕ್ಬಿಟ್ಟಿರ್ತಾರೆ ಕಸಗಳನ್ನ ನೀರುಗಳಲ್ಲಿ ಮತ್ತೆ ತ್ಯಾಜ್ಯ ಅದೇ ಏನಂತಾರೆ ತ್ಯಾಜ್ಯ ನೀರುಗಳನ್ನ ನೀರುಗಳಲ್ಲಿ ಬಿಟ್ಟೋ ಮನುಷ್ಯರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಬಟ್ ಹಾಕಿರೋರ್ಗೆ ಏನು ತೊಂದರೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಅಲ್ಲಿರೋರಿಗೆ ತುಂಬ ತೊನ್ ತೊಂದರೆ ಆಗ್ತಾಯಿದೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾಯಿದೆ ಆ ನೀರು ಕುಡಿಯೋದರಿಂದ ನಮ್ಮ ಹೆಲ್ತ್ ಇಶ್ಯೂ ಆಗ್ತಾಯಿದೆ ಕಸ ಇರೋದರಿಂದ ಸೊಳ್ಳೆಗಳು ಬರೋದರಿಂದ ಅದರಿಂದ ರೋಗಗಳು ಉಂಟಾಗ್ತಾಯಿದೆ ಸೊ ನಾವು ಇದನ್ನು ಮಾಡೋದರಿಂದ ನಾವು ಸ್ವಚ್ಛತೆಯನ್ನು ಹೆಚ್ಚಾಗಿ ಕಾಪಾಡಬೇಕು ಅಂತ ಅನಿಸುತ್ತೆ ಈಗ ಮೈಸೂರಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಈ ಮೋರಿಗಳನ್ನು ಮಾಡಿರ್ತಾರೆ ದೊಡ್ಡ ದೊಡ್ಡ ಮೋರಿಗಳು ಬಟ್ ಅವ್ರ ಮೈಂಡಲ್ಲಿ ಆ ಮೋರಿಗಳಿಗೆ ನಗರ ಪಾಲಿಕೆಯವ್ರು ಬಂದರೂ ಸಹ ಆ ಮೋರಿಗಳಿಗೆ ಕಸ ಹಾಕ್ತಾ ಇರ್ತಾರೆ ನಾವು ಎಷ್ಟೇ ಹೇಳಿದ್ರು ಸೊಳ್ಳೆ ಬರ್ತಾಯಿದ್ದರು ಅಂದರೂ ಕಸ ಕಸ ಹಾಕ್ತಾ ಇರ್ತಾರೆ ಅದಕ್ಕೆ ನಾವು ಆದಷ್ಟು ಕಮ್ಮಿ ಮಾಡಬೇಕು ಕಸದಲ್ಲಿ ಅಂತ ಅನಿಸುತ್ತೆ ಹಾಗೇ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಬಂದು ನಾವು ನೋಡ್ಬೋದು ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು ಫ್ಯಾಕ್ಟ್ರಿಗಳಲ್ಲಿ ಈ ಅಲ್ಲಿ ಮಾಡೊಂಥ ತ್ಯಾಜ್ಯಗಳನ್ನ ನೀರಿಗೆ ಹಾಕ್ತಾ ಇರ್ತಾರೆ ಆ ನೀರಿಗೆ ಹಾಕೋದ್ರಿಂದ ಬರೀ ಮನುಷ್ಯರಿಗೆ ತೊಂದರೆ ಅನ್ ಆಯಿತು ಅಂತ ಅಂತಾರೆ ಜಲ ಪ್ರಾಣಿಗಳಿಗೂ ಕೂಡ ಅಂತರ್ಜಲ ಪ್ರಾಣಿಗಳಿಗೂ ಕೂಡ ಅದ್ರಿಂದ ರೋಗಗಳು ಉಂಟಾಗಿ ಕೂಡ ಅಲ್ಲಿರೋ ಪ್ರಾಣಿಗಳು ಕೂಡ ಸಹ ಸತ್ತೋಗಿರುತ್ತೆ ಮತ್ತೆ ಮಾಮೂಲಿ ಓಡಾಡುವಂಥ ಈಗ ಹಸು ಕರು ಕೂಡ ನೀರು ಕಡೆ ಕುಡಿಯೋದಕ್ಕೆ ಹೋಗೋದ್ರಿಂದ ಇಷ್ಟು ಹಸುಗಳು ಹೆಚ್ಚಾಗಿ ಪ್ಲ್ಯಾಸ್ಟಿಕ್ ತಿಂದೇ ಅದು ಸತ್ತಿರೋ ಘಟನೆಗಳು ಮತ್ತು ಎಷ್ಟೋ ಜನಗಳು ಕೂಡ ಬಂದು ನೀರು ಕುಡಿಯೋದರಿಂದ ಅವ್ರ ಆರೋಗ್ಯ ಹಾಳು ಮಾಡ್ಕೊಂಡು ಸತ್ತಿರೋ ಘಟನೆಗಳ್ನು ಕೂಡ ನೋಡಿದೀವಿ ಹಾಗೇ ಈ ಕಾರ್ಖಾನೆಯಿಂದ ಬರುವಂಥ ಹೊಗೆಯೂ ಕೂಡ ಎಷ್ಟು ಇದಾಗಿದೆ ಅಂದರೆ ಬರೀ ನಾವೂ ನಮ್ಮ ಮೈಸೂರಲ್ಲಿ ಇದೆ ಕಾರ್ಖಾನೆ ಬಟ್ ಇದೆ ಇಲ್ಲ ಅಂತಲ್ಲ ಬರೀ ಕಾರ್ಖಾನೆ ಅವರು ಹೇಗೆ ಯೋಚನೆ ಮಾಡಿರ್ತಾರೆ ಅಂದರೆ ಬರೀ ಫ್ಯಾಕ್ಟ್ರಿ ಇಂಪ್ರು ಆಗಬೇಕಂತ ಅಷ್ಟೇ ಬಟ್ ಸುತ್ತ ಮುತ್ಲಿನ ನಮಗೆ ಏನು ತೊಂದರೆ ಆಗ್ತಾಯಿದೆ ಅದನ್ನೇ ಯೋಚನೆ ಮಾಡ್ತಾ ಇಲ್ಲ ಅಲ್ಲಿ ಬರುವಂಥ ಹೊಗೆಯಿಂದ ಮನುಷ್ಯರಿಗೆ ಹೆಲ್ತಿಗೆ ಅವ್ರು ಗ ಸೇವಿಸುವಂಥ ಗಾಳಿಗೂ ಕೂಡ ಎಷ್ಟು ತೊಂದರೆ ಆಗ್ತಾಯಿದೆ ನಾವು ನಾವು ಹೆಚ್ಚಾಗಿ ಹಾಗ್ ಮಾಡೋದರಿಂದ ಮನುಷ್ಯರ ಜೀವನ ಸಂಕುಲಕ್ಕೂ ಕೂಡ ಹೆಚ್ಚು ತೊಂದ್ರೆಗಳು ಆಗ್ತಾಯಿದೆ ಮುಂ ಎಷ್ಟಾದರೂ ಪರವಾಗಿಲ್ಲ ನಗರ ಪಾಲಿಕೆ ಬಂದಾಗ ಕೂಡ ಆದರೂ ನಾವು ಕಸಗಳನ್ನ ಅವರಿಗೆ ಕೊಡೋದಾಗಿರ್ಬೋದು ಅದನ್ನು ಡಿವೈಡ್ ಹಸಿ ಕಸ ಒಣ ಕಸ ಅಂತ ಡಿವೈಡ್ ಮಾಡಿ ಕೊಡೋದರಿಂದ ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ನಮ್ಮ ಮನುಷ್ಯರಿಗೆ ತುಂಬ ಆರೋಗ್ಯದಲ್ಲಿ ಏರು ಪೇರುಗಳು ಆಗ್ತಾ ಇರುತ್ತೆ ಮೊದಲು ಅಡುಗೆ ಇಂಧನ ಇಂಧನಗಳಿಂದ ಕೂಡ ಹಾನಿಗಳು ಉಂಟಾಗ್ತಾಯಿದೆ ಮುಂಚೆ ಆದರೆ ಒಲೇಲಿ ಮಾಡ್ತಾ ಇದ್ದರು ನೈಸರ್ಗಿಕವಾಗಿ ಮರವನ್ನ ಇದು ಮಾಡಿ ಮಾಮೂಲಿ ಕಡ್ಡಿ ಎಲ್ಲ ಹಾಕಿ ಹೊಗೆ ಬರೋದರಿಂದ ಅಷ್ಟೇನು ಇದಾಗ್ತ ಇರಲಿಲ್ಲ ಬಟ್ ಇವಾಗ ಹೇಗೆ ಅಂದರೆ ಒಂದು ಒಲೆ ಬೇಕು ಅಂದರೂ ಕೂಡ ಏನಾರು ಇದ್ದಿಲು ಹಾಕಬೇಕು ಅಂದರೂ ಕೂಡ ಅವರು ಪ್ಲಾಸ್ಟಿಕ್ಕನ್ನ ಹಾಕಿ ಅದರಿಂದ ಬರೊವಂಥ ಹೊಗೆಯಿಂದ ಇಡೀ ಅವರು ಮ ಅವರ ಮನೆಗೂ ಕೂಡ ತೊಂದರೆ ಆಗ್ತಾಯಿದೆ ಪರಿಸರಕ್ಕೆ ಕೂಡ ತೊಂದರೆ ಆಗ್ತಾಯಿದೆ ಪರಿಸರಕ್ಕಂತೆ ಆ ಹೊಗೆ ಹೋಗಿ ಓಜೋನ್ ಪದರ ಕೂಡ ನಮಗೆ ಡ್ಯಾಮೇಜ್ ಮಾಡ್ತಾ ಇದೆ ಅನ್ನೋ ಅನ್ನೋ ತಿಳುವಳಿಕೆ ಕೂಡ ಇಲ್ಲ ಸೊ ನಾವು ಆ ಗಾಳಿ ಸೇವಿಸಿ ಬರೀ ಮನುಷ್ಯರು ಒಂದೇ ಅಂತ ಅಲ್ಲ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಆ ಗಾಳೀನ ಸೇವಿಸೋದ್ರಿಂದ ನಾವು ತುಂಬ ಹಾನಿ ಉಂಟಾಗ್ತಾಯಿದೆ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತಾಯಿದೆ ಆಲ್ಮೋಸ್ಟ್ ಮೈಸೂರಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಮತ್ತು ಎಲ್ಲ ಪ್ರದೇಶದಲ್ಲನ್ನೋಲ್ಲ ಕೆಲವೊಂದು ಪ್ರದೇಶಗಳು ಸ್ವಚ್ಚತೆ ಕಾಪಾಡಿಕೊಂಡ್ರೆ ನಮ್ಮ ಮೈಸೂರು ಕೂಡ ಏನಂತಾರೆ ಇಂಪ್ರೂ ಆಗ್ಬೋದು ಬಟ್ ಜನರಲ್ಲಿ ಆಸಕ್ತಿಯೇ ಇಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ಆಸಕ್ತಿಯೇ ಇಲ್ಲ ಸೊ ಸ್ವಚ್ಛತೆ ಒಂದೇ ಅಂತ ಅಲ್ಲ ನೀರನ್ನು ಸೇವ್ ಮಾಡಿಡ್ಬೋದು ಆಗಿರ್ಬೋದು ಈಗ ಮಾಲಿನ್ಯ ಉಂಟಾಗಿರ್ಬೋದು ಅದನ್ನೆಲ್ಲ ತಡೆಗಟ್ಟೋದಕ್ಕೆ ಯಾರು ಧ್ವನಿ ಏರ್ತಾ ಇಲ್ಲ ನಾವು ಎಷ್ಟು ಆದಷ್ಟು ನಮ್ಗೆ ಎಷ್ಟು ಆಗುತ್ತೊ ಅಷ್ಟು ನಾವು ನಾವೇ ನಮಗೋಸ್ಕರ ಮಾಡಿಕೊಂಡ್ರೆ ನಾವು ಎಷ್ಟೋ ಇದನ್ನು ಸೇವ್ ಮಾಡ್ಬೋದು ಅಂತ ಅನಿಸುತ್ತೆ ಎಷ್ಟೋ ಜನ ಸಂಕುಲಗಳ್ನ ಸೇವ್ ಮಾಡ್ಬೋದು ಬರೀ ನಮ್ಮದೊಂದೇ ಯೋಚನೆ ಮಾಡದೆ ನಮ್ಮ ಪೀಳಿಗೆಗೆ ನಮ್ಮ ಮುಂದೆ ಬರುವಂಥ ಪೀಳಿಗೆಗೆ ಏನು ಮಾಡ್ಬೌದು ಅವ್ರಿಗೆ ನಂತರ ಬರುವಂತಹ ನೀರು ಸಿಗುತ್ತೋ ಇಲ್ಲವೋ ಅವ್ರಿಗೆ ಗಾಳಿ ಚೆನ್ನಾಗ್ ಸಿಗುತ್ತೋ ಇಲ್ಲವೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ಅವ್ರಿಗೂ ಕೂಡ ನಮ್ಗೆಂಗೆ ತೊಂದರೆ ಆಯಿತು ಅವ್ರಿಗೂ ಕೂಡ ತೊಂದರೆ ಆಗ್ತಾ ಒಕ್ಕುತ್ತೆ ನಾವು ಆದಷ್ಟು ನಮ್ಮ ಪೀಳಿಗೆಯವ್ರಿಗೂ ಕೂಡ ನಾವು ಆದಷ್ಟು ನಿಯಮಿತವಾಗಿ ಸ್ವಚ್ಛತೆಯಾಗಿ ಸ್ವಚ್ಛತೆ ಕಾಪಾಡಿಕೊಂಡು ನಿಯಮಿತವಾಗಿದ್ದರೆ ನಾವು ಹೆಚ್ಚಾಗಿ ಕಾಪಾಡ್ಬೋದು ಅಂತ ಅನಿಸುತ್ತೆ ಸೊ ಅದಕ್ಕಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳು ತುಂಬ ಮುಖ್ಯ ಆಗಿರುತ್ತೆ ಅದನ್ನೆ ನಾವು ಹಾನಿ ಮಾಡ್ತಾ ಹೋದರೆ ಈ ಮನುಷ್ಯರು ಮ ಬದ್ಕೋದಕ್ಕೂ ಆಗೋಲ್ಲ ಪ್ರಾಣಿ ಪಕ್ಷಿಗಳಿಗೂ ಇರೋದಕ್ಕೂ ಹಾಗೆ ಆದಷ್ಟು ನಮ್ಗೆ ಎಷ್ಟು ಆಗುತ್ತೊ ಅಷ್ಟು ನಾವು ಬಳಸ್ತಾ ಹೋಗೋಣ ಕಾಪಾಡ್ತಾ ಹೋಗೋಣ ಅಂತಾ ಹೇಳ್ಬೋದು